ನನಗೆ ಪ್ರೀತಿಯ ಸಂಕೇತವಾದ ಚಲನಚಿತ್ರಗಳು ಹಾಗು ಸಾಹಸಮಯ ಚಿ ಚಲನಚಿತ್ರಗಳು ತುಂಬ ಇಷ್ಟ ಅದರಲ್ಲೂ ನಟ ಯಶ್ ಅಭಿನಯಿಸಿದ ಚಲನಚಿತ್ರ ಅತಿ ಪ್ರಿಯಕರವಾದ ಅದರಲ್ಲಿ ಪ್ರೇಮಿಗಳು ದೂರ ಆಗಿ ಮತ್ತೆ ಸೇರುವ ಕ್ಷಣ ನನಗೆ ತುಂಬ ಇಷ್ಟ ಹಾಗು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಯುವರತ್ನ ಚಲನಚಿತ್ರ ಕೂಡ ತುಂಬ ಚೆನ್ನಾಗಿದೆ ಏಕೆಂದರೆ ಅದರಲ್ಲಿ ಗುರು ಶಿಷ್ಯರು ಹೇಗಿರಬೇಕು ಎಂದು ತಿಳಿಯುತ್ತದೆ